ಕರ್ನಾಟಕದಲ್ಲಿರುವ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಕಥೆಗಳು ಸಂಗತಿಗಳು ಮತ್ತು ದಂತಕಥೆಗಳ ಚಿತ್ರಣವು ಹೊಂದಿದೆ ಇಲ್ಲಿನ ಸುಪ್ರಸಿದ್ದ ಕಥೆ ಅಂದರೆ ಒನಕೆ ಓಬವ್ವ ಎಂಬಾಕೆ ಒಬ್ಬಳು ವೀರ ಮಹಿಳೆ ಹೆಸರುವಾಸಿಯಾದ ಚಿತ್ರದುರ್ಗ ಕೋಟೆಯನ್ನು ಶತ್ರುಗಳ ದಾಳಿಯಿಂದ ರಕ್ಷಿಸಿದವಳು ಈ ಕಥೆಯಲ್ಲಿ ಇಲ್ಲಿನ ಮಹಿಳೆಯರ ಶೌರ್ಯ ಮತ್ತು ಧೈರ್ಯವನ್ನು ಎತ್ತಿ ತೋರಿಸುತ್ತಿದೆ ಈ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆಗೆ ಒಂದು ಕೊಡುಗೆ ನೀಡುತ್ತದೆ ನಮ್ಮ ಚಿತ್ರದುರ್ಗ ಜಿಲ್ಲೆಯು ರಾಮಾಯಣ ಎಂಬ ಮಹಾಕಾವ್ಯದೊಂದಿಗೆ ಸಂಬಂಧ ಹೊಂದಿದೆ ಯಾಕೆಂದರೆ ಇದು ಭಗವಾನ್ ರಾಮ ಮತ್ತು ಅವನ ಸಹೋದರ ಲಕ್ಷ್ಮಣರು ಇಲ್ಲಿ ತಮ್ಮ ವನವಾಸದ ಸಮಯದಲ್ಲಿ ಚಿತ್ರದುರ್ಗದ ಕಲ್ಲಿನ ಕೋಟೆಯಿಂದ ಹಾದು ಹೋಗಿದ್ದಾರೆ ಎಂದು ನಂಬುತ್ತೇವೆ ಪೂಜ್ಯ ಹಿಂದೂ ಮಹಾಕಾವ್ಯದೊಂದಿಗಿನ ಈ ಸಂಪರ್ಕವು ನಮ್ಮ ಪ್ರದೇಶದ ಸಾಂಸ್ಕೃತಿಕ ಮಹತ್ವವನ್ನು ಹೆಚ್ಚಿಸಿದೆ ಅದಲ್ಲದೆ ಚಂದ್ರವಲ್ಲಿ ಎಂಬ ಗುಹೆಗಳ ನಿಗೂಢ ಸ್ಥಳವಿದೆ ಇದು ಪ್ರಾಚೀನ ಕಾಲದಿಂದಲೂ ಜನರಿಗೆ ವಸತಿ ಇರುತ್ತಿತ್ತು ಎಂದು ನಂಬಲಾಗಿದೆ ಈ ಗುಹೆಗಳು ಐತಿಹಾಸಿಕ ಮತ್ತು ಪುರಾತತ್ವ ಶಾಸ್ತ್ರದ ಮಹತ್ವವನ್ನು ಹೊಂದಿದೆ ಈ ಜಿಲ್ಲೆ ಗತಕಾಲದ ಮೇಲೆ ಬೆಳಕು ಚೆಲ್ಲುತ್ತದೆ ಈ ಕಲ್ಲಿನ ಕೋಟೆಯಲ್ಲಿ ನಾಲ್ಕು ಕಾಣದ ಹಾದಿಗಳು ಮತ್ತು ಮೂವತ್ತೈದು ರಹಸ್ಯ ದಾರಿಗಳನ್ನು ಹೊಂದಿದೆ ಈ ಕೋಟೆಯನ್ನು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತರಲ್ಲಿ ಹೈದರಾಲಿ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡನು ಅದಲ್ಲದೆ ಮದಕರಿ ನಾಯಕ ಕೋಟೆಯನ್ನು ಆಳುತ್ತಿದ್ದಾಗ ಅದರಲ್ಲಿ ಒಂದು ಬಿರುಕು ಇತ್ತು ಅದನ್ನು ಹೈದರಲಿ ಸೈನಿಕರು ಪತ್ತೆ ಹಚ್ಚಿದರು ಆದರೂ ಹೈದರಲಿಯ ಸೈನಿಕರು ರಾತ್ರಿಯಲ್ಲಿ ಸಂದುವಿನಲ್ಲಿ ಬರಲು ಪ್ರಯತ್ನಿಸಿದಾಗ ಒನಕೆ ಓಬವ್ವ ಎಂಬಾಕೆ ಮಹಿಳೆಯು ತನ್ನ ಗಂಡನ ಪರವಾಗಿ ಈ ಸಂದಿಯನ್ನು ಕಾಪಾಡಿಕೊಳ್ಳುತ್ತಿದ್ದಳು ಶತ್ರುಗಳು ಬರುವುದನ್ನು ನೋಡಿದ ಚಾಣಾಕ್ಷ ಮಹಿಳೆ ಸೈನಿಕರ ತಲೆಗೆ ಮರದ ಉದ್ದನೆಯ ತುಂಡಿನಲ್ಲಿ ಒಬ್ಬೊಬ್ಬರನ್ನೂ ಹೊಡೆದು ಕೊಂದಳು ಆಕೆಯ ಗಂಡ ಗಂಟೆಗಳ ನಂತರ ಹಿಂದಿರುಗಿದಾಗ ಅವನು ಆಘಾತಕ್ಕೆ ಒಳಗಾಗುತ್ತಾನೆ ಯಾಕೆಂದರೆ ಸಂದಿಯಲ್ಲಿ ಬಿದ್ದಿರುವ ಸತ್ತ ಸೈನಿಕರ ದೇಹವನ್ನು ಅವನು ನೋಡಿದ್ದ ಕೋಟೆಯನ್ನು ವಶಪಡಿಸಿಕೊಳ್ಳಲು ಕಾಯುತ್ತಿರುವ ಶತ್ರು ಪಡೆಗಳನ್ನು ಎದುರಿಸಲು ಆ ವ್ಯಕ್ತಿ ತಕ್ಷಣವೇ ಮದಕರಿ ನಾಯಕರ ಸೈನಿಕರನ್ನು ಎಚ್ಚರಿಸಿ ಹೈದರಲಿ ಎದುರು ಎದುರಾಳಿಗಳ ಸೈನ್ಯವನ್ನು ಸದೆಬಡಿಯುವಲ್ಲಿ ಯಶಸ್ವಿಯಾದರು ಇನ್ನೊಂದು ಕಥೆಯೇನಂದರೆ ಹಿಡಿಂಬೇಶ್ವರ ದೇವಸ್ಥಾನ ಇದು ಸಾವಿರಾರು ವರ್ಷಗಳ ಹಿಂದೆ ಮಹಾಭಾರತದ ಪಾಂಡವರ ಸಹೋದರರಲ್ಲಿ ಒಬ್ಬನಾದ ಭೀಮನು ತನ್ನ ಸಹೋದರರು ಮತ್ತು ತಾಯಿ ಕುಂತಿಯೊಂದಿಗೆ ವನವಾಸದಲ್ಲಿ ಅಲೆದಾಡುತ್ತಿದ್ದಾಗ ಹಿಡಿಂಬ ಎಂಬ ದುಷ್ಟ ರಾಕ್ಷಸನನ್ನು ಕಂಡನು ಹಿಡಿಂಬನು ಭೀಮನಿಗೆ ಯುದ್ಧಕ್ಕೆ ಸವಾಲು ಹಾಕಿದಾಗ ಭೀಮನು ರಾಕ್ಷಸನನ್ನು ಕೊಲ್ಲಲು ಯಶಸ್ವಿಯಾಗುವವರೆಗೂ ಇಬ್ಬರೂ ಮಾರಣ ಮಾರಣಾಂತಿಕ ಯುದ್ಧವನ್ನು ನಡೆಸಿದರು ಸ್ವಲ್ಪ ಸಮಯದ ನಂತರ ಭೀಮನು ಹಿಡಿಂಬೆಯ ಸದ್ಗುಣಶೀಲತೆ ಸಹೋದರಿಯನ್ನು ಹಿಡಿಂಬೆ ಎಂದು ಕರೆಯುವ ಮೂಲಕ ವಿವಾಹ ಮಾಡುತ್ತಾನೆ ಈ ಕೋಟೆಯ ಸುತ್ತ ಇರುವ ಬಂಡೆಗಳನ್ನು ಹಿಡಿಂಬ ಮತ್ತು ಭೀಮ ಪರಸ್ಪರ ಎಸೆಯಲು ಬಳಸುತ್ತಾರೆ ಎಂದು ನಂಬುತ್ತಾರೆ ದೇವಾಲಯದ ಪ್ರದರ್ಶನಕ್ಕೆ ಇಡಲಾದ ಹಿಡಿಂಬೆಯ ಮುರಿದ ಹಲ್ಲು ಕೂಡ ಇದೆ